ನಾವು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅವರೆಲ್ಲರೂ ಸೇರಿ ಒಂದು ದೇವಸ್ಥಳಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ದೇವಸ್ಥಳ ಅಂದರೆ ಮಂತ್ರಾಲಯ ಆ ಥರ ಹೋಗ್ಬೇಕು ಅನ್ಕೊಂಡಿದ್ದೀವಿ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ತಿದ್ದೀವಿ ಎಷ್ಟು ಜನ ಇದ್ದೀವಿ ಅಂದರೆ ಒಂದು ಫ್ಯಾಮ್ಲಿ ಕಡೆಯಿಂದ ಫೈ ಮೆಂಬರ್ಸ್ ಇದ್ದೀವಿ ಫ್ರೆಂಡ್ಸ್ ಕಡೆಯಿಂದ ಒಂದು ಟೆನ್ ಮೆಂಬರ್ಸ್ ಫಿಫ್ಟೀನ್ ಮೆಂಬರ್ಸ್ ಇದ್ದೀವಿ ಸ್ಥಳ ಬಂದ್ಬಿಟ್ಟು ಮಂತ್ರಾಲಯ ಅಂತ ಇದು ಸಮಯ ಬಂದ್ಬಿಟ್ಟು ಫೈವ್ ಅವರ್ಸ್ ಇರುತ್ತೆ ದಿನಾಂಕ ಯಾವಾಗ ಬ ಯಾವಾಗ ಬುಕ್ ಮಾಡಬೇಕು ಅಂದರೆ ಇಪ್ಪತ್ತೊಂದು ಎಂಟನೇ ತಿಂಗಳಿಗೆ ಬರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಡೇಟ್ಗೆ ಬರಬೇಕಾಗುತ್ತೆ ಕ್ಯಾಬ